ಹಲೋ ರೀ ಟ್ರಾಫಿಕ್ ಪೋಲಿಸ್ರೇನು ರೀ ಹೌದು ರೀ ನಮ್ಗೊಂದು ಇದು ಮಾಡ್ಕೊಡ್ಬೇಕಾಗಿತ್ತು ರೀ ನಮ್ಮ ಗಾಡಿದು ರೀ ಲೈಸನ್ಸ್ ಮಾಡ್ಸ್ಕೊಳ್ಬೇಕಾಗಿತ್ತು ರೀ ಅದು ಲೈಸೆನ್ಸ ಮಾಡ್ಸ್ಕೊಳ್ಬೇಕಾಗಿತ್ತು ರೀ ಅದು ಹೆಂಗ್ ಹೆಂಗ್ ಅಂತ ನಮಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು

ನಮ್ಗೆ ರೀ ಟ್ಯಾಕ್ಟರ್ರ ಟ್ರ್ಯಾಕ್ಟರ್ದು ಹ್ಞೂ

ಹ್ಞೂ ರೀ

ಹ್ಞೂ ರೀ ಆಯ್ತು ರೀ ಇದು ರೀ ಈ ನಮ್ದು ಟ್ರ್ಯಾಕ್ಟರ್ದು ರೀ ಕಮರ್ಸಿಯಲ ಮಾಡಿಸ್ಬೇಕಂತಂದ್ರೆ ಹೆಂಗ್ ರೀ ಎಲ್ಲೆಲ್ಲಿ ಹೋಬೇಕ್ ನಾವು ಹ್ಞೂ ಆಯ್ತು ರೀ ಅದನ್ನು ಬರಬೇಕನ್ರೀ ಹ್ಞೂ ಆಯ್ತು ರೀ